ಹಲೋ ಹಲೋ ಹಾಂ ಹೌದು ಹಾಂ ಹೇಳಿ ಏನಾಗಬೇಕಾಗಿತ್ತು ಹ್ಞೂ ಹೇಳಿ ಹ್ಞೂ ಹ್ಞೂ

ಕಾಲೇಜ್ ಫೀಸು ಈವಾಗ ನೀವು ಎಸ್ ಎಲ್ ಸಿಯಲ್ಲಿ ಎಷ್ಟು ಅಂಕಗಳು ಬಂದಿದೆ ನಿಮ್ಮವು ನೈನ್ಟಿ ಫೈ ಪರ್ಸ್ಸ್ಟೇಂಜ್ ಪರ್ಸ್ಸ್ಟೇಂಜ್ ಬಂದಿದೆಯಾ ಹ್ಞೂ ಈವಾಗ ನೀವು ಸೈನ್ಸ್ ಮಾಡ್ಬೇಕೂಂತಾ ಇದ್ದೀರಾ ಪಿ ಯು ಸಿಯಲ್ಲಿ ಹ್ಞ ಮತ್ತೆ ನಿಮಗೆ ಫೀಜು ಅರ್ಧ ಪರ್ಸೆಂಟೇಜ್ ಜಾಸ್ತಿ ಇದೆ ಅಲ್ಲ ಅದರಿಂದ ನಿಮಗೆ ಕಡಿಮೆ ಆಗುತ್ತೆ ಫೀಜು ಅರ್ಧ ಪರ್ಸೆಂಟ್ ಅರ್ಧ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಫೀಜು ಮತ್ತೆ ನೀವು ಸೈನ್ಸ್ ಮಾಡ್ತಿರಲ್ಲ ನಿಮಗೂ ಅನುಕೂಲ ಮಾಡಿಕೊಡ್ತೇವೆ ನಾವೆಲ್ಲ ಇದ್ರೇವೆ ನಾವೆಲ್ಲ ಸೇರಿಸ್ತೀವಿ ಫೀಸುನು ಕಡಿಮೆ ಮಾಡಿಸ್ತ್ರಿ ಮತ್ತೆ ಇನ್ನೂ ಏನಾದರೂ ಬೇಕು ನಿಮಗೆ ಮಾಹಿತಿನಾ ಹ್ಞೂ ನೀವು ಸೋಮವಾರ ಮಂಗ್ಳ್ವಾರ ಬುಧವಾರ ಒಟ್ಟು ಶನಿವಾರ ತನ್ಕ ಇರುತ್ತೆ ಅಡ್ಮಿಷನ್ ಫೀ ಅಡ್ಮಿಷನ್ ಭಾನುವಾರ ರಜಾ ಲಾಸ್ಟ್ ಡೇಟು ಇಪ್ಪತ್ತೆಂಟರವರೆಗೆ ಇರುತ್ತೆ ಈಗ ಇಪ್ಪತ್ತೊಂದಿದೆ ಇಪ್ಪತ್ತೆಂಟರವರೆಗೆ ಲಾಸ್ಟ್ ಡೇಟ್ ಅದರೊಳಗೆ ನೀವು ಅಡ್ಮಿಷನ್ ಆಗಬೇಕು ಇಲ್ಲಾಂದರೆ ಎಕ್ಸ್ಟ್ರಾ ಫೀ ಅದರ ಟೈಮ್ ಆದ್ಮೇಲೆ ಅಡ್ಮಿಷನ್ ಎಕ್ಸ್ಟ್ರಾ ಫೀಸ್ ಅಮೌಂಟ್ ಕಟ್ಬೇಕಾಗುತ್ತೆ ಆಗುತ್ತೆ ಅದರೊಳಗೆ ನೀವು ಅಡ್ಮಿಷನ್ ಆಗಿರಿ ನಿಮಗೆ ಒಂದು ಪರ್ಸೆಂಟೇಜ್ ಜಾಸ್ತಿ ಇದೆ ಅಲ್ಲ ಹಾಗಾಗಿ ಅದರ ಕಮೌಂಟ್ ಕಡಿಮೆ ಆಗುತ್ತೆ ಅರ್ಧ ಪರ್ಸೆಂಟ್ ಕಡಿಮೆ ಆಗುತ್ತೆ ಫೀಸ್ ಕಮ್ಮಿ ಆಗುತ್ತೆ ಮತ್ತೆ ನಿಮ್ಗಿನ್ನೂ ಎದ್ರ್ ಇನ್ನೂ ಬೇಕಂದ್ರೆ ಮಾಹಿತಿ ಹೇಳ್ತೀನಿ ಲೈಬ್ರೆರಿ ಲೈಬ್

ಓಕೆ